ಹಾಂ ಹಲೋ ಹೇಳಿ ಹಾಂ ಹೇಳಿ ಮ್ಯಾಮ್

ಹತ್ತು ಗಂಟೆ ಟ್ರೈನು ಫುಲ್ಲು ಪ್ಯ ಇದನ್ನು ಆಗಿದೇರಿ ಟಿಕೆಟ್ ಬುಕಿಂಗ್ ಆಗಿದೆ ಹನ್ನೊಂದು ಗಂಟೆಗೆ ಪ್ಯಾಸೆಂಜರ್ ಐತಿ ಅದರಲ್ಲಿ ರಿಸರ್ವೇಶನ್ ಸೀಟ್ ಇರೋಲ್ಲ ಜನ್ರಲ್ ಬೋಗಿಗೆ ಹತ್ತಬೇಕು

ಎರಡು ಮಕ್ಕಳು ಎರಡು ಫುಲ್ ಸೀಟ ಎರಡು ಹಾಫ್ ಸೀಟ ಹ್ಞೂ ಮೇಡಮ್ ಆಯಿತು ಬನ್ನಿ ಸೀಟ್ ನಂಬರ ಜನ್ರಲ್ ಬೋಗಿ ಒಳಗೆ ಇರೋಲ್ಲ ಮೇಡಮ್ ಅದು ಬೇಕಾದೋರು ಹತ್ತಿ ಹೋಗ್ಬೋದು ಟಿಕಿಟ್ ಒಬ್ಬರಿಗೆ ಐನೂರು ರೂಪಾಯಿ ಒಬ್ಬರಿಗೆ ಐನೂರು ರೂಪಾಯಿ ಮಕ್ಳದ್ದು ಎರಡೂವರೆ ಎರಡುನೂರು ಎರಡು ಹನ್ನೊಂದು ಗಂಟೆಗ್ ಐತಂದರೆ ಹತ್ತು ಮೂವತ್ತಕ್ಕಂದರೆ ನೀವು ಇಲ್ಲಿ ಬಂದು ಇರ್ಬೇಕು ಇದೇರಿ ಒಬ್ಬರಿಗೆ ಐನೂರು ಒಬ್ರಿಗೆ ಐನೂರು ನಿಮ್ದು ಫುಲ್ ಸೀಟಿಂದು ಹಾಫ್ ಸೀಟಿಂದು ಎರಡೂವರೆ ನೂರು ಎರಡೂವರೆ ನೂರು ಹಾಂ ಪ್ಯಾಸೆಂಜರ್ ಕಡಿಮೆ ಕಡಿಮೆ ಮಾಡಕ್ಕೆ ಅದೇನು ನಮ್ಮ ಮನೇದನಮ್ಮ ಅದು